ಹಾಂ ಈಗ ಕೇಳ್ತದಾ ಇದು ನಿಮ್ಮ ಅಂಗಡಿಯಲ್ಲಿ ಎಂತ ಉಂಟು ತರಕಾರಿ

ಇದು ಟೊಮೆಟೋ ನೋಡ್ವಾಗ ಗೊತ್ತಾಗ್ತದೆ ಯಾವ ಒಂದು ವಾರ ಹಿಂದಿನದಾ ಅಂತ ಒಳ್ಳೆ ಕೆಂಪುಗಾಗಿ ಬಾಡಿದೆ ಹಾಂ ಟೊಮೆಟೊ ಎಷ್ಟು ಕೆ ಜಿಗೆ ಹಾಂ ಅದೊಂದು ಒಂದು ಒಂದು ಒಂದೂವರೆ ಕೆಜಿ ಕೊಡಿ ಆಯ್ತಾ ಹಾಂ ಹಾಂ ಹಾಂ ನೀರುಳ್ಳಿ ಎಷ್ಟು ಕೆ ಜಿಗೆ ಇದು ಕಂಡೆ ತುಂಬ ಚಿಕ್ಕದು ದೊಡ್ಡ ದೊಡ್ಡದಿಲ್ವಾ ಇಲ್ಲ ದೊಡ್ಡದಿಲ್ವಾ ಅಂತ ಹ್ಞೂ ಹ್ಞೂ ಬೆಂಡೆಕಾಯಿ ಬೇಕಿತ್ತು ಇದು ಬೆಂಡೆಕಾಯಿ ತುಂಬ ಬೆಳೆದಿದೆ ಎಳತು ಎಳತು ಇಲ್ವಾ ಹಾಂ ಹ್ಞೂ ಹ್ಞೂ ಅದು ಎಷ್ಟು ಕೆ ಜಿಗೆ ಹ್ಞೂ ಅದು ಎಷ್ಟು ಕೆ ಜಿಗೆ ಅದೊಂದು ಒಂದು ಕೆಜಿ ಹಾಕಿ ಹ್ಞೂ ಇದು ನಿಮ್ಮ ರೇಟ್ ಅಷ್ಟೆ ಏನು ಕಡಿಮೆ ಇಲ್ಲವಲ್ಲ ಬಟಾಟೆ ಹಾಂ ಅದೊಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಳ್ಳೆಯದಿತ್ತು ನಲ್ವತ್ತು ರೂಪಾಯಿ ತುಂಬ ಜಾಸ್ತಿ ಆಯಿತು ಅಲ್ಲ ಅಲ್ಲ ಒಂದು ಕೆಜಿ ಬಟಾಟೆ ನೀವು ಇಪ್ಪತ್ತು ರೂಪಾಯಿಗೆ ಕೊಡಿ ಯಾಕಂತ ಹೇಳ್ದ್ರೆ ನಲ್ವತ್ತು ರೂಪಾಯಿ ತುಂಬ ಜಾಸ್ತಿ ಆಯಿತು ಯಾಕೆ ಹತ್ತಿರದ ಅಂಗಡಿಯಲ್ಲಿ ಕಟ್ ಮಾಡಬೇಡ ಹಾಂ ಆಯಿತು ಆಯಿತು ಸಾಕು ಸಾಕು ನಂಗೆ ಇಷ್ಟೇ ಸಾಕು ಹಾಂ ಸಾಕು ಕಟ್ ಮಾಡ್ಬೌದಾ